ಸೊಪ್ಪಿನ ಸಾರು ಮಾಡಿದರೆ ಸೊಪ್ಪಿನ ಸಾರು ತಿಂದರೆ ತುಂಬ ಒಳ್ಳೆಯದು ಅದು ಹೆಲ್ತಿಗೂ ಒಳ್ಳೆಯದು ಏನಕ್ಕೆ ಅಂದರೆ ಅದು ಯಾವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯದು ಸೊಪ್ಪು ಎಲ್ಲ ಸೊಪ್ಪು ನುಗ್ಗೇ ಸೊಪ್ಪು ಕೊತ್ತಂಬರಿ ಇದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಮ ಸೊಪ್ಪು ಮಾಡಿ ಅದನ್ನು ಊಟ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಉಪ್ಸಾರು ಉಪ್ಸಾರು ಮಾಡಿದರೆ ಅದು ಹೆಲ್ದಿಗೂ ಒಳ್ಳೆಯದು ಊಟಕ್ಕೂ ಒಳ್ಳೆಯದು ಎಲ್ಲ ಉಪ್ಸಾರಿನ ಖಾರ ಆಡಿಸಿ ಅದಕ್ಕೆ ತುಪ್ಪ ಹಾಕೊಂಡು ಊಟ ಮಾಡ್ತಾಯಿದ್ದರೆ ಆಹಾಹಾ ಏನು ಚೆನ್ನಾಗಿರುತ್ತೆ ಅಂದರೆ ಸೂಪರು ಈಗಿನವ್ರೆಲ್ಲ ಹಂಗೆ ತಿನ್ನೋದೆ ಇಲ್ಲ ಏನಿದ್ರೂ ಹೋಟಲ್ ಹೋಟಲ್ಗೆ ಆರ್ಡ್ರು ಮಾಡು ಊಟ ಮಾಡು ಓಟಲ್ಗೆ ಆರ್ಡ್ರು ಮಾಡು ಊಟ ಮಾಡು ನಾವು ಹಾಗಲ್ಲ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ನಾವು ಮನೇಲೆ ಎ ಟು ಝಡ್ಡು ಎಲ್ಲ ಒಂದು ಸೊಪ್ಪಿನ ಸಾರು ಬೇಕಾ ಮನೇಲೆ ಮಾಡ್ಕೊಳ್ತೀವಿ ಬಸ್ಸಾರು ಬೇಕಾ ಮನೇಲೆ ಮಾಡ್ಕೊಳ್ತೀವಿ ಬಸ್ಸಾರು ಕಾಳಿನ ಬಸ್ಸಾರು ಸೊಪ್ಪಿನ ಬಸ್ಸಾರು ಎಲ್ಲ ಮಾಡ್ಕೊಂಡು ತಿಂದರೆ ಎಷ್ಟು ಹೆಲ್ದಿ ಆಗಿರುತ್ತೆ ಅದು ಯಾವಾಗ್ಲೂ ಆರೋಗ್ಯಕ್ಕೂ ಒಳ್ಳೆಯದು ನಾವೂ ಚೆನ್ನಾಗಿರ್ತೀವಿ ಯಾ ನಾವು ಎಷ್ಟು ಏನೇ ಇರಲಿ ಇಲ್ಲದೇ ಹೋಗ್ಲಿ ನಾವು ಬಡವರೇ ಆಗಿರಲಿ ನಿಮ್ದು ಹೆಲ್ದಿಯಾಗಿ ಸ್ವಲ್ ಸ್ವಲ್ಪನೇ ಮಾಡ್ಕೊಂಡು ಆವಾಗವಾಗ ಏನೇನು ಬೇಕು ಊಟ ಮಾಡಿಕೊಂಡು ಊಟ ಮಾಡೋದು ಎಲ್ಲದ್ರಲ್ಲೂ ಚೆನ್ನಾಗಿರುತ್ತೆ ಇವು ಇನ್ನು ಮಟನ್ ಬಗ್ಗೆ ಮಟನ್ ಬಗ್ಗೆ ಒಂದು ಸ್ವಲ್ಪ ಮಟನ್ಗೆ ಎಲ್ಲ ಆ ಒಂದು ಕರಿಬೇವಿನ ಸೊಪ್ಪು ಹಾಕೋದು ಈರುಳ್ಳಿ ಹಾಕೋದು ಅದು ಹಾಕೊಂಡು ಎಣ್ಣೆ ಬಿಟ್ಟು ಒಂಚೂರು ಡ್ರೈ ಮಾಡ್ಕೊಂಡು ಹುರ್ಕೊಂಡು ಗೊಜ್ಜು ಮಾಡ್ಕೊಂಡು ತಿಂದರೆ ಅದು ಓ ಸೂಪರು ಚಿಕನ್ನು ಚಿಕನ್ ಕೋಳಿ ಸಾರು ನಮ್ಮ ಕಾಲದಲ್ಲೆಲ ಚಿಕನ್ನು ಕೋಳಿ ಸಾರು ಮಾಡ್ತಾಯಿದ್ರು ಹೇಗಪ್ಪ ಅಂದರೆ ಒಂಚೂರು ಕಾಯಿ ಕಾಯಿ ನೀ ಈರುಳ್ಳಿ ಈರುಳ್ಳಿನ ಕೈ ಎಣ್ಣೆಲಿ ಹುರಿಯೋದು ಕೈ ಎಣ್ಣೆಯಲ್ಲಿ ಹುರಿಸ್ಬಿಟ್ಟು ಈರುಳ್ಳಿನ ಕೋಳಿ ಸಾರಿಗೆ ಆಡಿಸ್ಬಿಟ್ಟು ಈರುಳ್ಳಿಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ಹಾಕೋದು ಕಾಯಿ ಹಾಕ್ಬಿಟ್ಟು ರುಬ್ಬಿಟ್ಟು ಹಾಕ್ಬಿಟು ಮಾಡ್ಬಿಟ್ಟು ನೀರಂಗೆ ಮಾಡಿದ್ರೆ ಆಹಾ ಹೇಗಿರುತ್ತೆ ಗೊತ್ತಾ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜವೇ ಬೇರೆ ಈಗ್ನವ್ರು ಹಾಗಲ್ಲ ಆಡ್ರ್ ಮಾಡ್ಕೊ ಏ ಅದು ಯಾರು ಮಾಡ್ತಾರೆ ಅದೆಲ್ಲ ಏನಕ್ಕೆ ಮಾಡಬೇಕು ಅಂತ ಅದನನೆಲ್ಲವ ಇದು ಮಾಡ್ಕೊಳ್ತಾರೆ ನಾವು ಹಾಗಲ್ಲ ಎಲ್ಲ ಪ್ರತಿಯೊಂದೂ ಬೇಳೆ ಸಾರು ಹ್ಞೂಂ ಬೇಳೆ ಸಾರು ಎಲ್ಲ ಕುಕ್ಕರಿಗೆ ಹಾಕ್ಬಿಟ್ಟು ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಕೊಯ್ದು ಹಾಕಿಬಿಟ್ಟು ಕುಕ್ಕರಲ್ಲಿ ಮಡಗಿಬಿಟ್ಟೆ ಹತ್ತು ನಿಮ್ಷಕ್ಕೆ ಬೇಳೆ ಸಾರು ರೆಡಿ ತುಪ್ಪ ಹಾಕ್ಕೊಂಡು ಒಂದು ಹಪ್ಪಳ ಸುಟ್ಕೊಂಡು ಊಟ ಮಾಡು ಸೂಪರು ಸೂಪರು ಸೂಪರ್ ಅಡುಗೆ ಅಂದರೆ ಒಂದು ಒಂದು ತಿಳಿ ಸಾರು ಒಂದು ತಿಳಿ ಸಾರಿಗೆ ಒಂದು ಟಮೋಟ ಹಾಕು ಟಮೋಟ ಹುಣಸೇ ಹಣ್ಣು ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಎಲ್ಲ ಕಿವುಚ್ಬಿಟ್ಟು ಜೀರಿಗೆ ಮೆಣಸು ಎಲ್ಲ ಹುರಿದ್ಬಿಟ್ಟು ಒರಣೆಗೆ ಹಾಕ್ಬಿಟ್ಟು ಕಿವುಚ್ಬಿಟ್ಟು ಒಂದು ಕುದಿ ಬಂದ ತಕ್ಷಣ ಇಳುಕಿ ಬಿಟ್ಟು ಊಟ ಮಾಡು ಅದ್ರ ಇದೇ ಬೇರೆ ಹೇಗಿರುತ್ತೆ ಗೊತ್ತಾ ಹೋಯ್ಯೊಯ್ಯೋ ಬೊಂಬಾಟ್ ಅಂದರೆ ಬೊಂಬಾಟು ಆಮೇಲೆ ಈ ಪಕೋಡಿ ಮಾಡು ಚಿಕನ್ ಪಕೋಡಿ ಚಿಕನ್ ಪಕೋಡಿಗೆ ಕಡಲೆ ಕಡಲೆ ರುಬ್ಕೊಳ್ಳೋದು ಕಡಲೆ ಜೀರಿಗೆ ಕಡಲೆ ಜೀರಿಗೆ ಒಣಮೆಣಸಿನಕಾಯಿ ಒಂಚೂರು ಸುಟ್ಟಿ ಒಂಚೂರು ಚಕ್ಕೆ ಲವಂಗ ರುಬ್ಕೊಂಡ್ಬಿಡೋದು ರುಬ್ಕೊಂಡು ಇದು ಚಿಕನ್ನ ಚೆನ್ನಾಗಿ ಸಣ್ಣಗೆ ಕುಯ್ಕೊಳ್ಳೋದು ಈ ಬಜ್ಜಿ ಹಾಕೋಲ್ವ ಹಾಗೆ ಹಾಕೋದು ಎಣ್ಣೆಗೆ ಅದನ್ನು ಹಾಕ್ಕೊಂಡು ತಿಳಿ ಸಾರು ಮಾಡಿಬಿಟ್ಟು ಊಟ ಮಾಡು ಅದ್ರ ಮಜವೇ ಬೇರೆ ಹೆಂಗಿರುತ್ತೆ ಗೊತ್ತಾ ಆಹಾ ಅಂಗ್ಡಿಗೆ ಹೋಗ್ತಾರೆ ಅದಕ್ಕೆ ಒಂದಕ್ಕೆ ನಾಲ್ಕು ದುಡ್ಡು ಕೊಡ್ತಾರೆ ತಿಂತಾರೆ ಅದೆಲ್ಲ ಬೇಕಾ ಮನೇಲಿ ತಿಂದರೆ ಅದಕ್ಕೆ ಹೆಲ್ದಿ ಫುಡ್ಡು ನಮ್ಮ ಆರೋಗ್ಯವೂ ಹೆಲ್ದಿಯಾಗಿರುತ್ತೆ ನಾವು ಹೆಲ್ದಿಯಾಗಿರುತ್ತೆ ನಮ್ಮ ಮುಖದಲ್ಲೂ ಸೂರ್ಯಕಾಂತಿ ಕಳೆ ಹೆಂಗೆ ಕಳೆ ಫಳ ಫಳ ಫಳ ಅಂತ ಹೊಳೆಯುತ್ತೆ ಈಗ್ನವ್ರು ಹಂಗೆ ಅದೆಲ್ಲ ನಮ್ಗೆ ಮಾಡೋಕ್ಕಾಗೋಲ್ಲಪ್ಪ ನೀವೇ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾರೆ ಸೊಪ್ಪಿನಲ್ಲಿ ಎಷ್ಟು ವಿಟಮಿನ್ ಇರುತ್ತೆ ಗೊತ್ತಾ ಈವಾಗ ಸೊಪ್ಪು ಎಲ್ಲ ಏನ್ಮಾಡ್ತಾರೆ ಗೊತ್ತಾ ಸೊಪ್ಪನ್ನ ಎಲೆ ಎಲೆ ಸೋಸ್ಬಿಟ್ಟು ಎಲೆ ಎಲೆ ಎಲ್ಲ ಸೋಸ್ಬಿಟ್ಟು ಸಾರು ಮಾಡ್ಬಿಟ್ಟು ಈ ಕಡ್ಡಿಗಳನ್ನೆಲ್ಲ ಹಾಕ್ಬಿಡ್ತಾರೆ ಬಿಸಾಕ್ಬಿಡ್ತಾರೆ ನಾನು ಹಾಗೆ ಮಾಡೋಲ್ಲ ಏನ್ಮಾಡ್ತೀನಿ ಗೊತ್ತಾ ಎಲ್ಲ ಸೊಪ್ಪಿನ ಕಡ್ಡಿಗಳನ್ನೂ ಸೇರಿಸಿ ಮಡಗ್ಬಿಟ್ಟು ಅದನ್ನು ಸಣ್ಣಗೆ ಇದು ಮಾಡಿ ರುಬ್ಬಿಬಿಟ್ಟು ಜ್ಯೂಸ್ ಮಾಡಿ ಕುಡಿತೀನಿ ಅದು ಹೆಲ್ದಿ ಅದಕ್ಕೆ ಬೆಲ್ಲ ಉನಿ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ಒಂದು ನಿಂಬೆ ರಸ ಹಾಕ್ಬಿಟ್ಟು ಕುಡಿ ಅದು ಹೇಗಿರುತ್ತೆ ಗೊತ್ತಾ ಆಹಾ ಹೇಗೆ ಅಂದರೆ ಸೂಪರ್ ಸೂಪರ್ ಸೂಪರಲ್ಲಿ ಸೂಪರು ಈಗ್ನವ್ರು ಅದೆಲ್ಲ ಸೊಪ್ಪಲ್ಲಿ ಸೊಪ್ಪು ಮಾಡ್ತಾರೆ ಅಯ್ಯೋ ಅದ್ಯಾರು ಸೊಪ್ಪು ಸೋಸ್ಕೊಂಡು ಮಾಡ್ತಾರೆ ಅದೆಲ್ಲ ಬೇಗ ನಮಗೆ ಅಂತ ಇದು ಮಾಡ್ತಾರೆ ಅದನ್ನು ಸೋಸ್ಬಿಟ್ಟು ಊಟ ಮಾಡ್ತಾಯಿದ್ದರೆ ನಾವು ಇಷ್ಟು ಕೆಲಸ ಮಾಡಿಕೊಂಡು ನಾವು ಇದು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವೋ ನಾವೂ ಅಷ್ಟೇ ಹೆಲ್ದಿಯಾಗಿರ್ತೀವಿ ಸುಳ್ಳಾ ಅದು ಸುಳ್ಳಾ ನಿಜಾನ ಅದು ನಿಜ ಅಂತ ನಾವು ಅಂದ್ಕೊಂಡು ಹೇಳ್ತೀವಿ ಈಗ ತಿಳ್ಕೊಳ್ಳೋರು ಹಾಗೆ ತಿಳ್ಕೊಳ್ತಾರೆ ಖಂಡಿತ ತಿಳ್ಕೊಳ್ಳೋಲ್ಲ ಅವ್ರ್ಗೆ ಏನಿದ್ರೂ ಶೋಕಿ ಅಷ್ಟೇ ನಾವು ಯಾವಾಗ್ಲೂ ನಮ್ಗೆ ಎಷ್ಟೇ ಜೀವಕ್ಕೆ ಆಗ್ದೇ ಇರಲಿ ನಾವು ಅಡುಗೆ ಅಡುಗೆ ಪ್ರತಿಯೊಂದು ಅಡ್ಗೆನೂ ಒಂದು ಬೇಗ ಬೇಳೆ ಸಾ ಬೇಳೆ ರಸಮ್ ಬೇಳೆ ಬೇಳೆ ಈರುಳ್ಳಿ ಹುಣಸೇ ಹಣ್ಣು ಒಂದು ಟಮೋಟ ನಮ್ಗೆ ಟಯರ್ಡ್ ಆಗಿರ್ತೀವಾ ಒಂದು ಟಮೋಟ ಈರುಳ್ಳಿ ಹುಣಸೇ ಹಣ್ಣು ಉಪ್ಪು ಕಾಯಿ ತುರಿ ಹಾಕಿ ಮಡಗ್ಬಿಟ್ರೆ ಬೇಳೆ ಸಾರು ರೆಡಿ ಹಪ್ಪಳ ಎಣ್ಣೆಗೆ ಹಾಕು ಊಟ ಮಾಡು ಮುಗೀತು ಮಟನ್ನ ಮಟನ್ನು ಉಪ್ಪಲ್ಲಿ ಓ ಮಟನ್ ಸೂಪು ಕಾಲು ಸೂಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಆಡಿಸ್ಬಿಟ್ಟು ಕಾಲನ್ನ ಚೆನ್ನಾಗಿ ಉ ಬೇಯಿಸ್ಬಿಟ್ಟು ಕೂಗಿಸ್ಬಿಟ್ಟು ಕುಡಿದ್ರೆ ಕಾಲು ಸೂಪು ಆಹಾ ಮಂಡಿನೋವು ಇಲ್ಲ ಯಾವ ನೋವೂ ಇಲ್ಲ ಓಡೋಗ್ತಾ ಇರ್ತದೆ ಮಂಡಿನೋವು ಆಮೇಲೆ ಅದನ್ನೇ ಕ್ಲೀನಾಗೆ ಎಲ್ಲ ಕಾಯಿ ಹಾಕಿ ಟಮೋಟೊ ಹಾಕಿ ಚಕ್ಕೆ ಲವಂಗ ಹಾಕಿ ರುಬ್ಬಿ ಅಡುಗೆ ಮಾಡು ಊಟ ಮಾಡು ಮಟನ್ ಎರಡು ಥರ ಆಗುತ್ತೆ ಈ ಕಡೆ ಕಾಲು ಸೂಪು ಕುಡ್ದಂತಾಗುತ್ತೆ ಈ ಕಡೆ ಕಾಲು ಊಟನೂ ಮಾಡ್ದಂತಾಗುತ್ತೆ ಎರಡೂ ಥರ ಆಗುತ್ತೆ ಮಟನ್ ಖಾಲಿ ಸೂಪು ರೆಡಿ ಮಟನ್ ಸಾರು ರೆಡಿ ಎರಡು ರೆಡಿ ಚಿಕನ್ ಚಿಕನ್ ಕಾಲು ಕೆ ಜಿ ತಗೊಳ್ತೀವ ಕಾಲು ಕೆ ಜಿ ತಗೊಂಡ್ರೆ ಪಕೋಡಿಯೂ ಮಾಡ್ತೀನಿ ಚಿಕನ್ ಸಾರು ಮಾಡ್ತೀನಿ ಚಿಕನ್ ಗೊಜ್ಜು ಮಾಡ್ತೀನಿ ಚಿಕನ್ ಸಾರು ಚಿಕನ್ ಗೊಜ್ಜು ಪುದೀನ ಪುದೀನ ಈ ಚಿಕನ್ನು ಇದು ಹಸಿರು ಮೆಣಸಿನಕಾಯಿ ಈರುಳ್ಳಿ ಅದೆಲ್ಲ ಹಾಕಿ ರುಬ್ಕೊಂಡು ಒಣಮೆಣಸಿನಕಾಯಿ ಜೀರಿಗೆ ಅದೆಲ್ಲ ಹಾಕಿ ರುಬ್ಬಿ ಅವು ಈ ಚಿಕನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಅದನ್ನು ಕಾಯಿಂದು ರುಬ್ಬಿದ್ದು ಹಾಕಿದರೆ ಚಿಕನ್ ಗೊಜ್ಜು ರೆಡಿ ಕೋಳಿ ಸಾರು ರೆಡಿ ಪಕೋಡಿ ರೆಡಿ ಎರಡು ಕಾಲು ಕೆಜಿಯಲ್ಲಿ ಮೂರು ಥರ ರೆಡಿ ಅದು ಊಟ ಮಾಡ್ತಾಯಿದ್ದರೆ ಆಹಾ ಸ್ವರ್ಗ ಮೂರೇ ಗೇಣು ಹೇಗಿರುತ್ತೆ ಗೊತ್ತಾ ಈಗ್ನವ್ರು ಮಾಡಿಯನ್ನು ಮಾಡ್ತಾರಾ ಅಯ್ಯೋ ಅವು ಆಡ್ರ್ ಮಾಡೋದು ತಿನ್ನೋದು ಬಿಡಿ ಅದೆಲ್ಲ ನಮ್ಗೆ ಯಾಕೆ ಅಂತಾರೆ ನಮ್ಗೆ ಏನಕ್ಕೆ ನಾವು ಊಟ ಮಾಡ್ತೀವಿ ನಾವು ಹೆಲ್ದಿ ಆಗಿರ್ತೀವಿ ನೋಡಿ ನಂಗೆ ಅರವತ್ತೆರ್ಡು ವರ್ಷ ನಾನು ಒಂದು ಚೂರು ನನಗೇನೂ ನೋವಿಲ್ಲ ನಾವು ಎಲ್ಲ ಮನೇಲೆ ಮಾಡ್ಕೊಳ್ಳೋದು ಎಷ್ಟೇ ಕಷ್ಟ ಆದ್ರೂ ಮನೇಲಿ ಮಾಡ್ಕೊಳ್ಳೋದು ಊಟ ಮಾಡೋದು ಅಡುಗೆ ಮಾಡೋದು ಊಟ ಮಾಡೋದು ಇನ್ನು ಮಳ್ಸು ಸಾರಾ ಮಳ್ಸು ಸಾರು ಅಂದರೆ ಹೇಗೆ ಹೆಸರುಕಾಳು ಹೆಸರುಕಾಳು ಬೇಳೆ ಒಣಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಹುರ್ಕೊಳ್ಳೋದು ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಅವ್ಕೆ ಕಾಯಿ ಹಾಕಬಾರ್ದು ಮಳ್ಸು ಸಾರು ಅಂತ ಅದು ಇದು ಶೀತ ನೆಗಡಿ ಆಗಿರುತ್ತಲ್ಲ ಅವ್ರಿಗೆ ಸಖತ್ತಾಗಿರುತ್ತೆ ಊಟ ಮಾಡಿದ್ರೆ ಅವು ಹಾ ಅದನ್ನ ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ಆಡಿಸು ಆಡಿಸ್ಬಿಟ್ಟು ಕಾಳನ್ನ ಬಸಿದ್ಬಿಡ್ಬೇಕು ಬಸಿದ್ಬಿಟ್ಟು ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡ್ಬಿಟ್ಟು ಆ ಸಾರನ್ನ ಊಟ ಮಾಡಬೇಕು ಆ ಸಾರು ಹೇಗಿರುತ್ತೆ ಗೊತ್ತಾ ಎಲ್ಲ ಕೊಡಬೇಕು ಈಗೆಲ್ಲ ಬಾಣ್ತೀರೆಲ್ಲ ತಿಂತಾರಾ ಅದೆಲ್ಲ ಏನು ಇಲ್ಲ ಹೋಗಿ ಆರ್ಡ್ರ್ ಮಾಡು ಊಟ ಮಾಡು ಮುಗಿದೋಯ್ತು ಆಮೇಲೆ ಕಡಲೇ ಕೊಬ್ಬರಿ ಸಾರು ಅಂತ ನಮ್ಮದು ಹಳೆ ಕಾಲ್ದಲ್ಲಿ ಮಾಡ್ತಾಯಿದ್ರು ಕಡ್ಲೆ ಕೊಬ್ಬರಿ ಸಾರು ಒಂಚೂರು ಕೊಬ್ಬರಿ ಒಂದು ಚೂರು ಕಾಯಿ ಒಂಚೂರು ಚಕ್ಕೆ ಒಂಚೂರು ಲವಂಗ ಚೂರು ಕಡಲೆ ಬಾಣ್ತೀರಿಗೆ ಕೊಡೋದು ಕೊಬ್ಬರಿನ ಆಡಸ್ಬಿಟ್ಟು ಅದನ್ನ ಚೂರು ಆಡಿಸ್ಬಿಟ್ಟು ಒಂದೇ ಒಂಚೂರು ಹುಳಿ ಬಿಟ್ಬಿಟ್ಟು ಕಡ್ಲೆ ಕೊಬ್ಬರಿ ಸಾರು ಅರ್ಜೆಂಟಿಗೆ ಬಾಣಂತಿಗೆ ಊಟ ಕೊಡಬೇಕು ಆವಾಗೇನು ಮಾಡೋದು ಅರ್ಜೆಂಟಿಗೆ ನಾವು ಬಡವರು ನಮ್ಮನೆ ಏನೂ ಇರೋಲ್ಲ ಆ ಅರ್ಜೆಂಟಿಗೆ ಬಾಣ್ತಿಗೆ ಬಿಸಿ ಬಿಸಿ ಊಟ ಕೊಡಬೇಕು ಏನು ಮಾಡೋದು ಕಡ್ಲೆ ಕೊಬ್ಬರಿ ಸಾರು ಆಡಿಸು ಬಿಸಿ ಬಿಸಿ ತುಪ್ಪ ಹಾಕು ಊಟ ಕೊಡು ಅದೊಂದು ಟೈಮ್ ಕಳೀತು ಈಗ್ನವ್ರು ಹಾಗೆಲ್ಲ ಮಾಡ್ತಾರಾ ಅಯ್ಯೋ ನನ್ಗೆ ಯಾವ ಬಾಣಂತಿನು ಬೇಡ ಏನು ಬೇಡ ಮುಗಿದೋಯ್ತು ಹಾಗೆಲ್ಲ ಮಾಡೋಂಗಿಲ್ಲ ನಾವು ಪ್ರತಿಯೊಂದೂ ಹಾಗೆ ಎಲ್ಲ ಮನೇಲಿ ಮಾಡ್ಕೊಂಡು ಊಟ ಮಾಡೋದು ಅದು ಹೆಲ್ದಿ ಫುಡ್ಡು ಎಲ್ದಿ ಆಹಾರ ಒಂದು ತರಕಾರಿನೆಲ್ಲ ತರಕಾರಿಯಲ್ಲಿ ಒಂದು ಕ್ಯಾರೆಟು ಮೂಲಂಗಿ ಅದು ಎಲ್ಲ ಕುಯ್ಕೊಂಡು ಉಪ್ಪು ಮೆಣ್ಸು ಹಾಕ್ಕೊಂಡು ಹಸಿ ತರಕಾರಿ ತಿನ್ನಿ ಬೆಳಗ್ಗೆಲೇ ಅದು ಎಷ್ಟು ಹೆಲ್ದಿಗೆ ಒಳ್ಳೆಯದು ಬೆಳಗ್ಗೆಲೇ ಎದ್ದು ಹಿರ್ಳಿಕಾಯಿ ತಿನ್ನಬೇಕು ಹಿರ್ಳಿಕಾಯಿ ತಿಂದರೆ ಒಂದು ಚೂರು ಬಿ ಪಿ ಶುಗರು ಏನೂ ಬರೋದಿಲ್ಲ ಸ್ವಲ್ಪ ಮೆಂತ್ಯ ಕುಡಿಬೇಕು ಅದನ್ನೆಲ್ಲ ಮಾಡಿದ್ರೂ ಏನೂ ಬರೋಲ್ಲ ನಾವು ಹೆಲ್ದಿಯಾಗಿರ್ತೀವಿ ಆರೋಗ್ಯವಾಗಿರ್ತೀವಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ದರೆ ಇದ್ದವರೇ ಕೊಟ್ಯಾಧೀಶ್ವರರು ಅದನ್ನ ನಾವು ತಿಳ್ಕೊಂಡು ಅಲ್ಲೇ ಆಹಾರ ಹೆಲ್ದಿ ಫುಡ್ಡು ಯಾವಾಗ್ಲೂ ತಿಂದರೆ ನಾವು ಯಾವಾಗ್ಲೂ ಹೆಲ್ದಿಯಾಗಿರ್ತೀವಿ ಎಲ್ಲಿ ಆರೋಗ್ಯವೇ ಭಾಗ್ಯ ಅಂತ ನಾವು ನಮಗೆ ಅದೇ ಆಸ್ತಿ ಅದಕ್ಕಿಂತ ಆಸ್ತಿ ನಮ್ಗೆ ಬೇರೆ ದೊಡ್ಡದು ಯಾವುದೂ ಇಲ್ಲ ಊಟ ಮಾಡುವಾಗ ಊಟ ಏ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡೋದು ಅದೆಲ್ಲ ಒಂದು ಇದು ಅಚ್ಕಟ್ಟಾಗಿ ಚಕ್ಕಲಮಕ್ಕಲ ಹಾಕ್ಕೊಂಡು ಕೂತ್ಕಂತು ಎಲ್ಲ ಅನ್ನ ಸಾರು ಎಲ್ಲ ಊಟ ಮಾಡ್ತಾಯಿದ್ರು ಅದ್ರ ಮಜವೇ ಬೇರೆ ಆ ಮಜ್ಜಿಗೆ ಮಜ್ಜಿಗೆಗೆ ಇದು ಮಜ್ಜಿಗೆಗೊ ತಣ್ಣನೆ ಮಜ್ಜಿಗೆ ಈಗ್ನವ್ರು ಆಗೆಲ್ಲ ಪ್ಯಾಕೆಟ್ ತರೋದು ಹಾಕೊಳ್ಳೋದು ಉಯ್ಕೊಳ್ಳೋದು ತಿನ್ನೋದು ಮನೇಲೆ ಮೊಸ್ರು ಹೆಪ್ಪಾಕಿ ಅದನ್ನ ಮಜ್ಜಿಗೆ ಮಾಡಿ ಒಂಚೂರು ಶುಂಠಿ ಶುಂಠಿನ ಒಂಚೂರು ಜಜ್ಜಿಬಿಟ್ಟು ಹಾಕ್ಬಿಟ್ಟು ಅದನ್ನು ಕುಡಿತಾ ಇದ್ದರೆ ಆಹಾ ಹೆಂಗಿರ್ತೈತಿ ಗೊತ್ತಾ ಅದು ಮಜವೇ ಬೇರೆ ಹೇಗೆ ಅಂದರೆ ಆ ಥರ ಇದ್ದೆ ಎಲ್ಲ ನಾವು ಹಿಂಗೆ ಮಾಡ್ಕೊಂಡು ತಿಂದರೇನೆ ನಾವು ಆರೋಗ್ಯವಾಗಿ ಶುಚಿಯಾಗಿ ಪ್ರತಿಯೊಂದ್ರಲ್ಲೂ ನಾವು ಚೆನ್ನಾಗಿ ಇರ್ತೀವಿ ಈ ಸೊಪ್ಪುಗಳಲ್ಲಿ ಸೊಪ್ಪುಗಳಲ್ಲಿ ಎಂಥ ಸೊಪ್ಪು ಮಾಡ್ಕೊಂಡ್ರಿ ಈ ಮೂಲಂಗಿ ಸೊಪ್ಪು ಮೂಲಂಗಿ ಸೊಪ್ಪನ್ನ ಅಯ್ಯೋ ದನಿಗೆ ಹಾಕೋದು ಅದನ್ನು ಯಾರು ತಿಂತಾರೆ ಅಂತ ಹೇಳ್ತಾರೆ ಹಾಗಲ್ಲ ಆ ಮೂಲಂಗಿ ಸೊಪ್ಪಿನಲ್ಲಿರೋ ಸಾರಾಂಶ ಬೇರೆ ಯಾವುದ್ರಲ್ಲೂ ಇಲ್ಲ ಮೂಲಂಗಿ ಸೊಪ್ಪು ತಂದ್ಬಿಟ್ಟು ಹಂಗೆ ಬಿಸಾಕ್ಬಿಡ್ತಾರೆ ಮೂಲಂಗಿ ಸೊಪ್ಪನ್ನ ಚೆನ್ನಾಗಿ ಉತ್ತರಿಸ್ಬಿಟ್ಟು ಅದನ್ನು ತಿಂದರೆ ಜಾಂಡೀಸೆ ಲೈಫಲ್ಲಿ ಬರೋಲ್ಲ ಹೇಗೆ ಅಂದರೆ ಮೂಲಂಗಿ ಸೊಪ್ಪನ್ನ ಚೆನ್ನಾಗಿ ಉದುರ್ಸ್ಬಿಡು ಸಣ್ಣ ಉದ್ರಿಸ್ಬಿಟ್ಟು ಒಂದೇ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ನೀವು ಕೊಟ್ಟರೆ ಬೆಳಗ್ಗೆಲೇ ಜಾಂಡಿಸು ಶುರುವಾಗಿರುತ್ತೆ ನೋಡಿ ಅವ್ರಿಗೆ ಲೈಫಲ್ಲಿ ಜಾಂಡಿಸೇ ಬರೋಲ್ಲ ಇನ್ನು ಮೂಲಂಗಿ ಮೂಲಂಗಿ ಬೇಳೆ ಸಾಂಬಾರು ಮೂಲಂಗಿ ಸಬ್ಸಿಗೆ ಸೊಪ್ಪು ಬೇಳೆ ಸಾರು ಮಾಡಿದ್ರೆ ಆಹಾ ಹೇಗಿರುತ್ತೆ ಗೊತ್ತಾ ಮೂಲಂಗಿ ಬೇಳೆ ಸಬ್ಸಿಗೆ ಸೊಪ್ಪ ಈಗ್ನೋರ್ ಹಂಗೆ ಮಾಡ್ತಾರಾ ಮಾಡೋಲ್ಲ ಅಯ್ಯೋ ಅದೇನದು ಸೊಪ್ಪು ಸೊಪ್ಪಾಕಿದ್ರೆ ಚೆನ್ನಾಗಿರುತ್ತಾ ಚೆನ್ನಾಗಿರೋಲ್ಲ ಅಂತ ಮೂಲಂಗಿ ಬೇಳೆ ಸಬ್ಬಸಿಗೆ ಸೊಪ್ಪು ಹಾಕಿ ಸಾರು ಮಾಡಿ ನೋಡಿ ಟೇಶ್ಟೇ ಬೇರೆ ಆ ಮೂಲಂಗಿ ಸಿಪ್ಪೆ ಇರುತ್ತಲ್ಲ ಆ ದಿಂಡು ಇರುತ್ತಲ್ಲ ಆ ದಿಂಡನ್ನ ತೆಗೆದಿಟ್ಟು ಎಲ್ಲ ತರಕಾರಿಗಳು ಕಡ್ಡಿಗಳಿರುತ್ತಲ್ಲ ಸಿಗೋ ಸಿಕ್ಕಿದ್ದು ಕಡ್ಡಿಗಳು ಸಣ್ಣ ಅದನ್ನೆಲ್ಲ ಸೇರಿಸಿ ಪುದೀನ ಕಡ್ಡಿ ಎಲ್ಲ ಕಡ್ಡಿ ಏ ಟು ಝೆಡ್ಡು ಸಿಪ್ಪೆಯೆಲ್ಲ ಇರುತ್ತಲ್ಲ ಅದು ಸ್ವಲ್ಪವೂ ವೇಶ್ಟ್ ಮಾಡಬಾರ್ದು ಎಲ್ಲನೂ ಸೇರ್ಸಿಟ್ಟು ಅದನ್ನು ಮಿಕ್ಸಿಲಿ ಒಂದು ಎರಡು ಮೂರು ರೌಂಡ್ ಆಡ್ಸಿ ಅವು ಬೆಲ್ಲ ಉನಿ ಹಾಕಿ ಉಪ್ಪು ಉನಿ ಹಾಕಿ ಅದನ್ನ ಕುಡೀರಿ ಎಲ್ಲ ವಿಟಮಿನು ತರ್ಕಾರಿಯಲ್ಲಿ ಇರುತ್ತಲ್ವ ಅದು ಒಂದು ಲೋಟ ಹನ್ನೆರಡು ಗಂಟಿನಲ್ಲಿ ಒಂದು ಜ್ಯೂಸು ಕುಡಿತಾಯಿದ್ರೆ ಆಹಾಹಾ ಅದು ಕುಡಿದು ನೋಡಿದ್ರೆ ಮಾಡೋಕೆ ಕಷ್ಟವೇ ಇರ್ಬಹುದು ನಮ್ಮ ಹೆಲ್ದಿ ಚೆನ್ನಾಗಿರ್ಬೇಕಲ್ಲ ಅದರಿಂದ ನಾವು ಮಾಡ್ಕೊಂಡು ಕುಡಿತಲೇ ಇರಬೇಕು ನಾವು ನಾವು ಹೇಗೆ ನೋಡ್ಕೊಳ್ತೀವೋ ನಾವು ಹೇಗಿರ್ತೀವೊ ಹಾಗೆ ಶರೀರ ಇರುತ್ತೆ ಅಯ್ಯೋ ನನ್ಗೆ ಅದಾಗೋಲ್ಲಪ್ಪ ಅಯ್ಯೋ ನನ್ಗೆ ಇದಾಗೋಲ್ಲಪ್ಪ ನಮ್ಗೆ ಆಗೋದೇ ಇಲ್ಲ ಆಗುತ್ತೆ ಅಂದರೆ ಆಗುತ್ತೆ ಆಗೋಲ್ಲ ಅಂದರೆ ಆಗೋಲ್ಲ ಎಲ್ಲ ಮಾಡ್ಕೊಳ್ಬೇಕು ಅಂದ್ರೆ ಮಾಡ್ಕೊಳ್ಬೇಕು ಹೆಲ್ದಿ ಫುಡ್ ತಿಂದರೆ ಆವಾಗ ಹೆಲ್ದಿ ಹಲೋ ಸಾಕಾ